ಬಾಲ್ಯದಲ್ಲಿ ನಾವು ಜಾಸ್ತಿ ನಾವು ಬೆಂಗ್ಳೂರಿಗೆ ಹೋಗ್ತದ್ದೀವ್ರಿ ಅಲ್ಲಿ ಅಲ್ಲಿಂದ ಮತ್ತು ನಮ್ಗೆ ಯಾವಾಗಲೂ ಮೈಸೂರು ತೋರ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದರು ಮೈಸೂರು ರಾ ಏನು ಅರಮನೆ ನೊಡ್ತಿದ್ದೇವೆ ಜಾಸ್ತಿ ಬಹಳ ಸಲ ನಾವು ಹೊಗ್ತಿದ್ದೇವೆ ಮೈಸೂರಿಗೆ ಬಹಳ ಸಲ ನಾವು ಮೈ ಅರಮನೆ ಮತ್ತು ಹಾಂ ಅಲ್ಲಿಂದ ಎಲ್ಲ ಪ್ರವಾಸ ಸ್ಥಾನಗಳು ನೋಡಿ ಬಹಳ ಖುಷಿಯಾಯಿತು ನಮಗೆ ಸೊ ಈ ಒಂದು ಇನ್ನೂ ನೆನ್ಪು ಬರ್ತದ್ರಿ ನಾವು ಪ್ರಯಾಣ ಮಾಡೋದು ಟ್ರೈನ್ನಾಗ ಹೋಗಿ ನಾವೆಲ್ಲ ಇಡೀ ನಮ್ಮ ಕುಟುಂಬ ಆ ಟ್ರೈನ್ನಾಗ ಪ್ರಯಾಣ ಮಾಡೋದು ನಮಗೆ ಭಾಳ ಖುಷಿ ಅನ್ನಿಸ್ತಿತ್ತು ಯಾಕಂತ ಅಂದ್ರೆ ದೂರ ದೂರ ಪ್ರಯಾಣ ಮಾಡೋದು ಬಹಳ ಛಲೋ ಅನ್ನಿಸ್ತದೆ ಕುಟುಂಬದವ್ರು ಜೊತೆಗೆ ಅವ್ರ ಜೊತೆಗೆ ಟೈಮ್ ಕಳ್ಯೋದು ಭಾಳ ಅಪ್ರೂಪಕ್ಕೆ ಇರ್ತದೆ ಮತ್ತು ಮತ್ತು ಹಳ್ಳಿಗಳಿಗೆ ಹೋಗ್ತಿದ್ದೆವು ಹೊಲಗಳಿಗೆ ಹೋಗ್ತಿದ್ದೆವು ಆ ಹಳ್ಳಿದಾಗ ಹೊಲಗಳು ಹೋಗೋದು ಭಾಳ ಖುಷಿ ಅನ್ನಿಸ್ತದೆ ಯಾಕಂತ ಅಂದ್ರೆ ನಾವು ಯಾವಾಗಲೂ ಬರೀ ಸ್ಕೂಲು ಮನೆ ಇದರಲ್ಲೇ ಇರ್ತೀವಿ ಹೊಲಗಾದ ಹೋಗಿ ಹೊಸ ಹೊಸ ಸಸ್ಯಗಳು ಹಣ್ಣುಗಳು ತಿನ್ನೋದು ಅದೆಲ್ಲ ಮತ್ತು ನೀರ್ನಾಗ ಅಲ್ಲೆಲ್ಲ ಅಕ್ಕಪಕ್ಕಕ್ಕೆ ಕೊಳವೆ ಮತ್ತು ಈ ಕೊಳ ಇರ್ತದೆ ಅಂತದ್ರಾಗ ಹೋಗಿ ಆಡೋದು ಸಣ್ಣ ಸಣ್ಣ ಮೀನ್ಗಳು ಹಿಡ್ಯೋದು ಆ ಸಣ್ಣ ಬಾಲ್ಯದ ಒಂದು ಆಟಗಳೇ ಬೇರೆ ಇರ್ತೀವಿ ನಮ್ಗೆ ಅದಕ್ಕೆ ನಮ್ಗೆ ಜಾಸ್ತಿ ನಾವು ಹಳ್ಳಿಗಳನ್ನು ಹೊಗ್ತಿದ್ದೀವಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಮ್ಮ ಒಂದು ಚುಟ್ಟಿಗಳೆಲ್ಲ ಕಳಿತಿದ್ದೇವೆ ನಾವು